ಹಲೋ ಮೇಡಮ್ ನಾನು ಪೂರ್ಣಿಮಾ ಅಂತ ಇದು ಟೂರಿಸ್ಟ್ ಗೈಡ್ ಅವರ್ದಾ ಆಫೀಸಾ ಇದು ನಂಬರು ಮೇಡಮ್ ನಾವು ಔಟ್ಸ್ಟೇಷನಿಂದ ಬಂದಿದ್ದೀವಿ ಇಲ್ಲಿ ಮಧುರೈ ಎಷ್ಟು ದೂರ ಆಗತ್ತೆ ನಾವು ಬ್ಯಾಂಗ್ಳೂರ್ ಪ್ರಾಪರಿದ್ದೀವಿ ಹಾಂ ಎಷ್ಟು ಅವರ್ ತಗೊಳುತ್ತೆ ಅಲ್ಲಿಗೆ ಹೋಗೋಕ್ಕೆ ರೀಚ್ ಆಗೋಕ್ಕೆ ಹ್ಞೂ ಹಾಂ ಅಲ್ಲಿ ಉಳ್ಕೋಳಕ್ಕೆ ದೇವಸ್ಥಾನದ ಹತ್ತಿರ ಏನೇನಿದೆ ಲಾಡ್ಜ್ ಗೀಡ್ಜ್ ಏನಾದರೂ ಇದೆಯಾ

ಹಾಂ ಅಲ್ಲಿ ಹ್ಞೂ ಹ್ಞೂ ಹೇಗಿದೆ ಅಲ್ಲಿ ಊಟದ್ದೆಲ್ಲ ಹಾಂ ಹ್ಞೂ ಹ್ಞೂ ಹ್ಞೂ ಹಾಂ ಟೈಮಿಂಗ್ಸ್ ಎಷ್ಟೊತ್ತಂಕ ಇರುತ್ತೆ ಇದು ಓಪನ್ ಎಷ್ಟೊತ್ತಾಗುತ್ತೆ ಕ್ಲೋಸ್ ಎಷ್ಟೊತ್ಗೆ ಆಗುತ್ತೆ ಹಾಂ ಹಾಂ ಸರಿ ಮೇಡಮ್ ಮತ್ತೆ ಇದು ಎಷ್ಟು ತಗೊತೀರ ಅಮೌಂಟಲ್ಲಿ ಅಲ್ಲಿ ಫುಲ್ ಟೂರಿಸ್ಟೆಲ್ಲ ಗೈಡ್ ಮಾಡಕ್ಕೆ ನಮಗೆ ಹಾಂ ಸರಿ ಮೇಡಮ್ ಆಯಿತು ಆಮೇಲೆ ಅಲ್ಲಿ ನಿಯರ್ಬಯ್ ಇನ್ನೂ ಏನಿದೆ ಪ್ಲೇಸಸ್ಸು

ಹ್ಞೂ ಹ್ಞೂ ಹ್ಞೂ ಸರಿ ಮೇಡಮ್ ಆಯಿತು ಬುಕ್ ಮಾಡ್ಕೊಳ್ಳಿ ಹಾಂ ಬುಕ್ ಮಾಡ್ಕೊಳ್ಳಿ ನಾವು ಸಂಜೆ ಬರ್ತೀವಿ ಮೇಡಮ್ ಆಫೀಸಿಗೆ ಹಾಂ ಬುಕ್ ಮಾಡಿ ಪೂರ್ಣಿಮಾ ಹಾಂ ಇದೇ ನಂಬರ್ ಮೇಡಮ್ ಹಾಂ ಇದೇ ನಂಬರ್ ಮೇಡಮ್ ಓಕೆ ಥ್ಯಾಂಕ್ ಯು